ಅಲೋ ಮೇಡಮ್ ಹಾಂ ಮೇಡಮ್ ನಾವು ಮಂಜುಳ ಅಂತ ಮೊನ್ನೆ ನಿಮ್ಮ ಆಸ್ಪತ್ರೆಗೆ ಬಂದಿದ್ದೆವಲ್ಲಾ ಹಾಂ ನಮಗೆ ಜ್ವರ ಬಂದಿತ್ತು ಮೈಕೈ ನೋವೆಲ್ಲ ಜಾಸ್ತಿ ಇತ್ತು ಹಂಗಾಗಿ ಅವತ್ತು ಬಂದಿದ್ವಿ ಇನ್ನೂ ಜ್ವರ ಅದೆಲ್ಲ ಕಡಿಮೆ ಆಗಿಲ್ಲ ಮೇಡಮ್ ನಮ್ಗೆ ಹ್ಞೂ ನಾವು ಬಂದ್ಹೋಗಿ ಒಂದು ನಾಲ್ಕು ದಿನ ಆಯ್ತು ಮೇಡಮ್ ಹಾಂ ತಗೊಂದೀನಿ ಮೇಡಮ್ಮ ಆದರೂ ಕಡಿಮೆ ಆಗಿಲ್ಲ ಹಾಂ ಊಟ ಮಾಡ್ತೀವಿ ಮೇಡಮ್ಮ ಆದರೂ ಸ್ವಲ್ಪ ಮೈಕೈ ಸುಸ್ತು ಎಲ್ಲ ಜ್ವರ ಇದೆ ಮೇಡಮ್ ಸಣ್ಣಗೆ ಜ್ವರ ಇದೆ ತೊಗೊಂದೀವಿ ಮೇಡಮ್ ಗುಳ್ಗೆ ತೊಗೊಂದೀವಿ ಊಟ ಮಾಡ್ತೀವಿ ಆದರೆ ಸ್ವಲ್ಪ ಸುಸ್ತು ಭಾಳ ಇದೆ ಮೇಡಮ್ ಅದಕ್ಕೆ ಏನು ಮಾಡಬೇಕು ಅಂತ ಬರಬೇಕಂತ ಮಾಡಿದ್ವಿ ಆಸ್ಪತ್ರೆಗೆ ನಾವು ಇಲ್ಲೇ ಮೇಡಮ್ ಕೂಲಿ ಕೆಲಸ ಮಾಡ್ತೀವಿ ಹೌದ್ರಾ ಮೇಡಮ್ ಮತ್ತೆ ಹಾಂ ಮೇಡಮ್ ಹಾಂ ಅದಕ್ಕೆ ಮೇಡಮ್ಮು ಮತ್ತೆ ಬರಬೇಕಂತ ಮಾಡಿದ್ವಿ ಮೇಡಮ್ ನಾವು ಹಾಂ ಮೇಡಮ್ ಹ್ಞೂ ಮೇಡಮ್ ಹಾಂ ಸರಿ ಮೇಡಮ್ ತಗೊಂಬರ್ತೀವಿ ಹಾಂ ನಾಲ್ಕು ಗಂಟೆ ಮೇಲೆ ಸಿಕ್ತೀರಲ್ಲ ಮೇಡಮ್ ನೀವು ಹಾಂ ಸರಿ ಸರಿ ಮೇಡಮ್ ಆಯ್ತು ಮೇಡಮ್ ಆಯ್ತು ಮೇಡಮ್ಮ ಹ್ಞೂ ಆಯಿತು ರೀ ಆಯಿತು ಹ್ಞೂ ಆಯಿತು